ಹಾಂ ಹೇಳಿ ಮೇಡಮ್ ಹಾಂ

ಹಾಂ ಹಾಂ ನಿಮಗೆ ಯಾವ ಡಿಸೈನು ಯಾವ ಥರದ್ದು ಅಂತ ಹೇಳಿದ್ರೆ ಮೇಡಮ್ ನನ್ನ ಹತ್ರ ಸ್ವಲ್ಪ ಡಿಸೈನ್ಸ್ ಇದೆ ಅದನ್ನು ನಾನು ನಿಮಗೆ ವಾಟ್ಸಪ್ ಮಾಡ್ತೀನಿ ನೋಡಿ ನಿಮಗೆ ಯಾ ಹಾಂ ವಾಟ್ಸಪ್ ಮಾಡ್ತೀನಿ ಅದ್ರಲ್ಲಿ ನಿಮ್ಗೆ ಯಾವುದು ಸೆಲೆಕ್ಟ್ ಆಗುತ್ತೆ ಅದನ್ನು ನನಗೆ ನೀವು ಫೋನ್ ಮಾಡಿ ಹೇಳಿ ಅದೇ ಥರ ನಾನು ನಿಮಗೆ ರೆಡಿ ಮಾಡಿ ಕೊಡ್ತೀನಿ ಸುಮಾರು ಥರದ್ದು ಡಿಸೈನ್ಸ್ ಇದೆ ಇಲ್ಲ ಅಂದರೆ ಒಂದು ಸಲ ಬಂದು ಶಾಪಿಗೆ ವಿಸಿಟ್ ಕೊಡಿ ಹಾಂ ಚೆನ್ನಾಗಿ ಅದು ಈ ಬಟ್ಟೆ ಮೇಲೆ ಹೋಗುತ್ತೆ ಮೇಡಮ್ ಡಿಸೈನ್ಸ್ ಮೇಲೆ ಮತ್ತು ಬಟ್ಟೆ ನಿಮ್ಗೆ ಎಷ್ಟು ಪೀಸ್ ಬೇಕು ಮೇಡಮ್ ಐವತ್ತು ಪೀಸಿಗೆ ನೀವು ಇಲ್ಲೇ ಶಾಪಿಗೆ ಬರಬೇಕು ಮೇಡಮ್ ಶಾಪಿಗೆ ಬಂದರೆ ನಾವು ಇಷ್ಟೆಲ್ಲ ಇದು ಮಾಡಿ ಕ್ಯಾಲುಕ್ಲೇಟ್ ಮಾಡಿ ಹೇಳ್ತೀವಿ ಫ್ರೀ ಆದಾಗ ಒಂದುಸಲ ಶಾಪಿಗೆ ಬಂದು ಹೋಗಿ ಡಿಸೈನು ಬೇಕಾದ್ದೆಲ್ಲ ಡಿಸೈನ್ ಇದೆ ಬಂದು ನೋಡ್ಕೊಂಡು ಹೋಗಿ ಇಲ್ಲಾಂದರೆ ನಿಮಗೆ ಅರ್ಜೆಂಟ್ ಡಿಸೈನ್ಸ್ ಬೇಕು ಅಂದರೆ ನಾನು ನಿಮಗೆ ವಾಟ್ಸಪ್ ಮಾಡ್ತೀನಿ ಡ್ರಸ್ಸಾ ಹಾಂ ಅದಕ್ಕೆ ಮೇಡಮ್ ಬಂದು ಒಂದು ಸಲ ಶಾಪಿಗೆ ಬಂದು ವಿಸಿಟ್ ಕೊಡಿ ಅಲ್ಲಿ ನಿಮಗೆ ಗೊತ್ತಾಗುತ್ತಲ್ವ ಇಷ್ಟು ಯಾ ಬಾಯ್ಸಿಗೆ ಇಷ್ಟು ಪೀಸ್ ಬೇಕು ಗರ್ಲ್ಸಿಗೆ ಇಷ್ಟು ಪೀಸ್ ಬೇಕು ಅಂತ ಅಂದರೆ ಅಲ್ಲಿಗೆ ನಿಮಗೆ ಗೊತ್ತಾಗುತ್ತೆ ಬಂದು ಒಂದು ಸಲ ವಿಸಿಟ್ ಕೊಡಿ ಮೇಡಮ್ ನಿಮ್ಗೇನೆ ಗೊತ್ತಾಗುತ್ತೆ ನಾನು ಇವಾಗ ವಾಟ್ಸಪ್ ಅಲ್ಲಿ ನಿಮಗೆ ಡಿಸೈನ್ಸ್ ಕಳಿಸ್ತೀನಿ

ಹಾಂ ಲೊಕೇಶನ್ ಶೇರ್ ಮಾಡ್ತೀನಿ ಬನ್ನಿ ಮೇಡಮ್ ಹಾಂ ಓಕೆ ತ್ಯಾಂಕ್ ಯು